ಹಾಂ ಡಾಕ್ಟ್ರು ಮಾತನಾಡೋದ ಹಾಂ ಕ್ಲಿನಿಕಲ್ಲಿ ಇದ್ದೀರ ನನಗೆ ಸ್ವಲ್ಪ ಬಲಕ್ಕೆ ದಿಕ್ಕು ಕೈಯೆಲ್ಲ ನೋವು ಉಂಟು ಭುಜದ ಮೇಲೆ ಅದಕ್ಕೆ ಮತ್ತೀಗ ಬರ್ಲಿಕ್ಕೆ ಉಂಟು ಅದಕ್ಕೆ ಹಾಂ

ಹಾಂ ಅವು ಅಲ್ಲ ನೋವು ರಾತ್ರಿಯೆಲ್ಲ ನಿದ್ದೆ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆಲ್ಲ ಆಗೋದಿಲ್ಲ ಭಾರಯೆಲ್ಲ ಎತ್ತಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹಾಂ

ಮತ್ತು ಹೌದೇ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಕೈ ತುಂಬ ನೋವಾಗ್ತದೆ ಅದಕ್ಕೆ ಕೇಳಿದೆ ಅದೆ ಅದೆಲ್ಲ ಸರಿ ಉಂಟು ಕೈಗೆಲ್ಲ ಹಾಂ ಕೈಯೆಲ್ಲ ಅದೇ ತುಂಬ ನೋವು ಆಗ್ತಾಯಿದೆ ಅದಕ್ಕೆ ಹಾಂ ಅಲ್ಲ ಬಿಸಿನೀರೆಲ್ಲ ಹಾಕಿದ್ದೇನೆ ಶಾಖ ಕೊಡ್ತಿದೇನೆ ಅದು ಆಗಲಿಲ್ಲ ಅದಕ್ಕೆ ಒಮ್ಮೆಕ್ ಹ್ಞೂ ಒಮ್ಮೆ ಕಮ್ಮಿ ಆಗ್ತದೆ ಪುನಃ ಹಾಗೆ ಆಗ್ತದೆ ನೋವು ಇರ್ತದೆ ಹ್ಞೂ

ಹ್ಞೂ ಹ್ಞೂ ಮತ್ತು ಎಕ್ಸ್ರೇ ಎಲ್ಲ ತೆಗಿಬೇಕ ಕೈಯಿದು ಹ್ಞೂ ಮತ್ತು ಅಲ್ಲ ಮತ್ತು ಕ್ಲಿನಿಕಲ್ಲಿ ಯಾವಾಗ ಇರ್ತೀರಿ ಹ್ಞೂ ಆಯಿತು ಆಯ್ತು ಹ್ಞೂ ಹ್ಞೂ ಆಯ್ತು ಆಯ್ತು ಆಯ್ತು ಹ್ಞೂ ಆಯ್ತು